ನಾನು ಒಂದು ಕೆಲಸ ಮಾಡ್ತಾಯಿನಿ ಇವಾಗ ಬ್ಲಿಂಕ್ಇಟ್ಟ್ದು ಆನ್ಲೈನ್ ಡೆಲವರಿ ನಾನು ಸೇರಿಕೊಂಡು ಸುಮಾರು ಒಂದು ಎರಡು ವರ್ಷ ಆಯಿತು ಚೆನ್ನಾಗಿ ಇದೆ ಪರವಾಗಿಲ್ಲ ದುಡಿಬೋದು ಆಗುತ್ತೆ ವೀಕ್ಲಿ ಸ್ಯಾಲ್ರಿ ಇದು ಬಂದುಬಿಟ್ಟು ಸೋಮವಾರ ಸೋಮವಾರ ಆಗುತ್ತೆ ಸ್ಯಾಲ್ರಿ ಆಮೇಲೆ ನಮ್ಮ ಮ್ಯಾನೇಜರು ಸೇರ್ಕೊಳೊಕ್ಕೆ ಮುಂಚೆ ನೀನು ಮಾಡ್ತಿಯೇನಪ್ಪ ಈ ಕೆಲಸ ಡೆಲಿವರಿ ಆಮೇಲೆ ಬಿಸ್ಲು ಇರುತ್ತೆ ಧೂಳು ಮಳೆ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಸಿಚುಯೇಷನು ಮಾಡಬೇಕಾಗುತ್ತೆ ಅಂದ ಸರಿ ಸರ್ ಆಯಿತು ನಾನು ಮಾಡ್ತೀನಂತ ಹೇಳ್ದೆ ಸರಿ ಅನ್ಬುಟ್ಟು ನಾನು ಸ್ಟಾರ್ಟ್ ಮಾಡಿದಾಗ ಕೆಲಸ ಒಬ್ಬೊಬ್ರು ಕಸ್ಟಮರ್ ಇವಾಗ ಒಂದು ಮೊನ್ನೆ ಯಾರೋ ಒಬ್ಬರು ಬುಕ್ ಮಾಡಿದ್ದರು ಅವ್ರ ಹೆಸ್ರು ಸುಜಾತ ಅಂದುಬಿಟ್ಟು ಅವ್ರು ಕಾಸ್ಟಮರು ಕೇರಿಂದ ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಿಲ್ಲ ನಾನು ಮಾಡಿದ್ರೂ ಪಿಕ್ ಮಾಡ್ತಿಲ್ಲ ರೋಡಲ್ಲಿ ಅರ್ಧ ಗಂಟೆ ಕಾದೆ ಆಮೇಲೆ ಮ್ಯಾನೇಜರಿಗೆ ಕಾಲ್ ಮಾಡಿದ್ರೆ ಇರಪ್ಪ ವೇಟ್ ಮಾಡು ಅವ್ರು ಕಸ್ಟಮರ್ ರೆಸ್ಪಾನ್ಸ್ ಮಾಡಿದ ಮೇಲೇ ಇದು ಆಡ್ರು ಕ್ಯಾನ್ಸಲ್ ಆಗೋದ್ ಅಂದರು ಸರಿ ಅನ್ಬುಟ್ಟು ನಾನು ವೇಟ್ ಮಾಡಿದೆ ವೇಟ್ ಮಾಡಿ ಮಾಡಿ ಮಾಡಿ ಆಮೇಲೆ ಕಸ್ಟಮರ್ ಕೇರ್ ಸಪೋರ್ಟ್ ತಗೊಂಡು ಆಮೇಲೆ ಕಾಲ್ ಪಿಕ್ ಮಾಡಿದ್ರು ಆಮೇಲೆ ಆ ಕಸ್ಟಮರ್ ಏನು ಅಂತಿದಾರಂದರೆ ನಾನು ಕರೆಕ್ಟ್ ಆಗೇ ಅಡ್ರೆಸ್ ಹಾಕಿದಿನಿ ನೀವು ಕಾಲೇ ಪಿಕ್ ಮಾ ಕಾಲೇ ಮಾಡಿಲ್ಲ ನಂಗೆ ಕಾಲೇ ಬಂದಿಲ್ಲ ನೋಡಿ ಅಂತ ಹೇಳ್ತಿದಾರೆ ಆಮೇಲೆ ನಾನು ಕಸ್ಟಮರ್ ಹತ್ರ ಮಾತಾಡಿದೆ ಕಸ್ಟಮರ್ ಕೇರ್ ಹತ್ರ ಆಮೇಲೆ ಹೇಳದ್ರು ನೀನು ಕಾಲ್ ಮಾಡಿಲ್ಲಪ್ಪ ಅಂದರಲ್ಲ ಮೇಡಮ್ ನಾನು ಮಾಡಿದ್ದೀನಿ ನೋಡಿ ಒನ್ ಸಲ ಅವ್ರು ಕನೆಕ್ಟ್ ಆಗಿಲ್ಲ ಅವ್ರ ಫೋನು ಫಸ್ಟ್ ಆನಲ್ಲೇ ಇರಲಿಲ್ಲ ಅದು ಇವಾಗ ನನ್ನ ಮುಂದೆ ಬಂದು ಆನ್ ಮಾಡಿದ್ದು ಅಂತ ಹೇಳ್ದೆ ಸರಿ ಹೋಗ್ಲಿ ಬಿಡಿ ಸರ್ ಕೊಡಿ ಅವ್ರಿಗೆ ಅಂತ ಹೇಳದ್ರು ಸರಿ ನಾನು ತಗೊಳ್ಳಿ ಮೇಡಮ್ ನೆಕ್ಸ್ಟ್ ಟೈಮ್ ಎಲ್ಲ ಹಿಂಗ್ ಮಾಡಬೇಡಿ ನಾವು ಅರ್ಧ ಗಂಟೆಯಿಂದ ಇಲ್ಲಿ ಬಿಸ್ಲಲ್ಲಿ ಕಾಯ್ಕೊಂಡು ಇದೀನಿ ರೋಡ್ ಸೈಡು ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗೊಲ್ಲ ನೀವೇನು ಬುಕ್ ಮಾಡ್ಬಿಡ್ತೀರಾ ನಾವು ಆವಾಗಿಂದ ಕಾಯಿ ನಿಮಗೋಸ್ಕರ ಅಂತಾನೆ ಮನೆ ಡೋರಿಗೆ ತಂದುಕೊಡ್ತಾ ಇದ್ದೀವಿ ಇಲ್ಲಾಂದರೆ ನೀವೇ ಹೋಗಿ ತಗೊಂಬರಷ್ಟು ಎಷ್ಟು ಲೇಟ್ ಆಗತ್ತೆ ಹೇಳಿ ಅದೇ ಥರ ನಾವೂ ನೀವು ಇದ್ದಿದ್ದ ಜಾಗದ ಕಡೆನೆ ತಂದುಕೊಡ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸರಿ ಆಯ್ತು ಇದೊಂದು ಆಯಿತು ಇನ್ನೊಂದು ಇನ್ನೊಂದು ಬುಕ್ ಮಾಡಿದ್ದರು ಅವ್ರ ಹೆಸ್ರು ರಮೇಶ್ ಅಂದ್ಬಿಟ್ಟು ಏನೋ ಅಕ್ಕಿ ಬುಕ್ ಮಾಡಿದ್ದರು ಅದು ಬುಕ್ ಮಾಡಿ ಇನ್ನೂ ಹತ್ತು ನಿಮಿಷನೂ ಕೂಡ ಆಗಿಲ್ಲ ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಅಂತ ಫೋನ್ ಮಾಡ್ತಾನೇ ಇದ್ದರು ನೋಡಿದರೆ ಟ್ರಾಫಿಕ್ ಇಲ್ಲಿ ಯಾಕೆಂದರೆ ಸ್ಕೂಲ್ ಬಿಡೋ ಟೈಮ್ ಅಲ್ಲವಾ ಫುಲ್ ಟ್ರಾಫಿಕ್ ಆಗಿತ್ತು ಸರ್ ಬರ್ತಾ ಇದೀನಿ ಒಂದು ಹತ್ತು ನಿಮಿಷ ಅಂದರೆ ಏ ಬರಬೇಡಪ್ಪ ಆಡ್ರು ಕ್ಯಾನ್ಸಲ್ ಮಾಡ್ಕೊಂಡು ಮನೆಗೆ ಹೋಗು ಹಂಗೆ ಹಿಂಗೆ ಅಂತ ರೇಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕಸ್ಟಮರು ಸರ್ ಹಂಗಲ್ಲ ಸರ್ ಇಲ್ಲಿ ಬರ್ತಾ ಇದೀನಿ ಒಂದು ಹತ್ತು ನಿಮಿಷ ಅಂತ ಹೇಳ್ದೆ ಸರಿಯಪ್ಪಾ ಆಯಿತು ಬೇಗ ಬಾ ಅಂತ ಹೇಳ್ದ ಸರಿ ಹೋದೆ ಏನಪ್ಪ ಅರ್ಜೆಂಟಿಗೆ ಬುಕ್ ಮಾಡಿ ತಂದ್ಕೊಡ್ತೀರ ಅಂದರೆ ಈ ಥರ ಮಾಡ್ತೀರ ಸರ್ ರೋಡ್ ಖಾಲಿ ಇರಬೇಕಲ್ಲ ನಮ್ಮ ಕಷ್ಟನೂ ಅರ್ಥ ಮಾಡಿಕೊಳ್ಳಿ ಗಾಡಿ ನಿಧಾನಕ್ಕೆ ಓಡಿಸ್ಕೊಂಬರ್ಬೇಕು ಅಂತಾರೆ ನಮಗೂ ರೂಲ್ಸ್ಗಳಿದೆ ಆಮೇಲೆ ಟ್ರಾಫಿಕ್ ಜಾಮಿದೆ ಇವಾಗ ಸ್ಕೂಲ್ ಬಿಡೋ ಟೈಮ್ ಸಾಯಂಕಾಲ ಟೈಮ್ ಅಲ್ಲವಾ ಸೊ ಅದಕ್ಕೆ ಲೇಟ್ ಆಯ್ತು ಸರ್ ನೆಕ್ಸ್ಟ್ ಟೈಮ್ ಎಲ್ಲ ಹಿಂಗ್ ಆಗೋಲ್ಲ ತುಂಬ ಬೇಗನೆ ಕೊಡ್ತೀವಿ ನಿಮಗೆ ಡೆಲಿವರಿ ಸರಿ ಸರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಆಮೇಲೆ ಲೇಟ್ ನೈಟ್ ಇನ್ನೊಂದು ಕಸ್ಟಮರ್ ಬುಕ್ ಮಾಡಿದ್ದರು ಅವರು ಸುಮಾರು ಲೆವೆನ್ ತರ್ಟಿ ಏನೋ ಆಗಿತ್ತು ಟೈಮಿಂಗ್ಸು ಅದಕ್ಕೆ ಸಿ ಒ ಡಿ ನಮಗೆ ಕ್ಯಾಶ್ ಆನ್ ಡೆಲವರಿನೂ ಬಿಡುತ್ತೆ ಒಬ್ಬೊಬ್ಬರು ಕಸ್ಟಮರು ಆ ಥರ ಮಾಡ್ತಾರೆ ಅದೇನೋ ಒಂದು ಎರಡು ಸಾವಿರ ರೂಪಾಯಿ ಐಟಮ್ ಬುಕ್ ಮಾಡಿದ್ದರು ಓಕೆ ಆಯಿತು ಸರಿ ಬಾಪ್ಪಾ ಇಲ್ಲೇ ಇದ್ದೀನಿ ಅಂತ ಹೇಳಿ ಕರೆಸ್ಕೊಂಡ್ರು ಅಡ್ರೆಸ್ಗೆ ಆಮೇಲೆ ಅವ್ರು ಕಾಲೇ ಪಿ ಕಾಲ್ ಮ ಮಾಡೋದ್ರಾಗೆ ಪಿಕ್ ಮಾಡಿದ್ರು ಸರಿ ಸರ್ ಇದು ಟೂ ತೌಸಂಡ್ ಆಗಿದೆ ಅಮೌಂಟ್ ಕೊಟ್ಟರೆ ನಾನು ಹೊರಡ್ತೀನಿ ಅಂದೆ ಅಮೌಂಟಾ ಅಮೌಂಟ್ ಎಲ್ಲ ಕೊಡಲ್ಲಪ್ಪ ನಾನು ನಾನು ಈ ಏರಿಯಾ ಗೊತ್ತಿಲ್ಲ ನಿಂಗೆ ಇನ್ನೂ ಇಷ್ಟೊತ್ತೆಲ್ಲ ಬಂದಿದ್ದೇ ಹೆಚ್ಚು ನೀನು ಸುಮ್ಮನೆ ಐಟಮ್ ಕೊಟ್ಬಿಟ್ಟು ಹೋಗ್ಬಿಡು ಇಲ್ಲಿಂದ ಅಂತ ಸರಿ ನಾನು ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿದೆ ಹೆದ್ರುಕೊಂಡು ಸರ್ ಹಿಂಗೆಲ್ಲ ಆಗ್ತಿದೆ ಇಲ್ಲಿ ಏನು ಮಾಡೋದು ಅನ್ನು ನನಗ್ಗೊತ್ತಿಲ್ಲಪ್ಪ ನೀನು ಐಟಮ್ ಕೊಟ್ಟಿದ್ದೀಯಾ ಕ್ಯಾಶ್ ಇಸ್ಕೊಂಡ್ಬಾ ಅಂತ ಅಂದರು ಸರಿ ಆಮೇಲೆ ಏನು ಮಾಡೋದು ಅಂದ್ಬುಟ್ಟು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ ಹೌದಾ ಆ ಥರ ಎಲ್ಲ ಇದೆಯಾ ಒಂದೇ ನಿಮಿಷ ಇರಿ ಆ ಆಡ್ರುನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂದ್ಬಿಟ್ಟು ಕಸ್ಟಮರ್ ಕೇರಿಂದ ಅವ್ರಿಗೆ ಕಾಲ್ ಮಾಡಿ ಕಸ್ಟಮರ್ಗೆ ಹೇಳದ್ರು ಸರಿ ಅಂದ್ಬುಟ್ಟು ಅದೊಂದು ಆಡ್ರು ಹೆಂಗೋ ಕ್ಯಾನ್ಸಲ್ ಆಯಿತು ಹೆಂಗೋ ಬಂದ್ಬಿಟ್ಟೆ ಇಲ್ಲಾಂದರೆ ಎರಡು ಸಾವಿರ ರೂಪಾಯಿ ಲಾಸ್ ಆಗ್ಬುಟ್ಟಿರೋದು ನನಗೆ ಆವತ್ತು ಯಾಕಂದರೆ ಕಸ್ಟಮರ್ ಕೊಟ್ಟಿರಲಿಲ್ಲ ಅಂದರೆ ನನ್ನದು ಪರ್ಸನಲ್ ದುಡ್ಡಿಂದ ನಾನು ಸ್ಟೋರಿಗೆ ಕೊಡ್ಬೇಕಾಗಿತ್ತು ಅಲ್ಲವಾ ಆ ದುಡ್ಡು ಹೆಂಗೋ ಸೇವ್ ಆಯಿತು ಇಲ್ಲಾಂದರೆ ಅಷ್ಟೇ ಮುಗ್ದು ಹೋಗಿರೋದ್ ನನ್ನದು ಎರಡು ಸಾವಿರ ರೂಪಾಯಿ ಆವತ್ತು ಲಾಸು ಆಮೇಲೆ ಆವತ್ತು ಡೇ ಫುಲ್ ಮಾಡಿದ್ರು ನಾನು ಎರಡು ಸಾವಿರ ರೂಪಾಯಿ ದುಡಿಯೋಕ್ಕಾಗಲ್ಲ ಅಬ್ಬಬಾ ಅಂದ್ರೂ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿ ದುಡಿಬೋದು ಎರಡು ಸಾವಿರ ಲಾಸ್ ಆಗಿ ಆವತ್ತು ಕೆಲಸ ಮಾಡಿದ್ದು ಎಲ್ಲ ವೇಸ್ಟ್ ಆಗೋದು ಹೆಂಗೋ ಕಸ್ಟಮರ್ ಕೇರಿಂದ ಸಪೋರ್ಟ್ ತಗೊಂಡು ಆಡ್ರು ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ ನಮ್ಮ ಕೆಲಸ ಒಂಥರ ರಿಸ್ಕೇ ಬಟ್ ಯಾವುದೂ ಪ್ರೆಸರ್ ಥರ ಇರೋಲ್ಲ ನನಗೆ ಯಾರೋ ಒಬ್ಬ ಹಿಂಗ್ ಮಾಡು ಹಂಗ್ ಮಾಡು ಅಂತಿಲ್ಲ ಇವಾಗ ಏನಂದರೂ ನಾನು ಬೆಳಗ್ಗೆಯಿಂದ ಮಾಡ್ತಾ ಇರ್ತೀನಿ ನಮ್ಗೆ ಇಷ್ಟು ಅಂತ ಟಾರ್ಗೆಟ್ ಇರುತ್ತಲ್ವಾ ಅದು ಮುಗ್ಸ್ಕೊಂಡು ತಕ್ಷಣ ನಾನು ಮನೆಗೆ ಹೋಗ್ಬಿಡ್ತೀನಿ ಟೈಮಿಂಗ್ಸ್ ಏನಿಲ್ಲ ಯಾಕಂದರೆ ನಮ್ಮದು ಟೈಮಿಂಗ್ಸ್ ಬಂದ್ಬಿಟ್ಟೇ ಬೆಳಗ್ಗೆ ಸಿಕ್ಸಿಂದ ನೈಟ್ ಟ್ವೆಲ್ಲಾಗಂಟ ಆ ಟೈಮಿಂಗ್ಸ್ ಒಳಗಡೆ ನಾವು ಎಷ್ಟಾದ್ರೂ ದುಡ್ಕೊಬೋದು ವೀಕ್ಲಿ ಸ್ಯಾಲ್ರಿ ಇರುತ್ತಲ್ವಾ ಸೊ ಆರಾಮಾಗಿ ಈಸೀಯಾಗಿರುತ್ತೆ ಅದೇ ತುಂಬ ಒಳ್ಳೆಯ ಕೆಲಸ ಡೆಲವರಿ ಫೀಲ್ಡು